ನಮ್ಮ ಗ್ರಾಮದಲ್ಲಿ ಯಶಸ್ವಿ ಎನಿಸಿದ ಉದ್ಯಮ ಅಂದರೆ ನಮ್ಮ ಗ್ರಾಮದಲ್ಲಿ ಕಲೆ ಉದ್ಯಮ ಸ್ವಲ್ಪ ಜಾಸ್ತಿ ಕಲೆ ಉದ್ಯಮ ಅಂದರೆ ಕೆತ್ತನೆ ಅದು ಕಲ್ಲು ಕೆತ್ತನೆ ಇರಬೌದು ಗಂಧದ ಕೆತ್ತನೇನೂ ಇರಬೌದು ಮರದ ಕೆತ್ತನೆ ಇರಬೌದು ಇತ್ತೀಚ್ ಇಲ್ಲಿ ನಮ್ಮಲ್ಲಿ ಆ ಆ ಥರ ಕಲೆಯ ಉದ್ಯಮಿಗಳು ಜಾಸ್ತಿ ಇದ್ದಾರೆ ಅದಕ್ಕೆ ಒಂದು ಸ ಒಂದು ಸಂಸ್ಥೇನೂ ಇದೆ ಅದರಿಂದ ಸುಮಾರು ಜನ ಅಂದರೆ ಬೇರೆ ಬೇರೆ ರಾಜ್ಯದಿಂದ ಒಂದು ವಿಗ್ರಹವನ್ನು ಕೆತ್ತಿಸಿಕೊಳ್ಳು ಕೊಂಡು ಹೋಗೋದಕ್ಕೆ ಬರುತ್ತಾರೆ ಕಲ್ಲಿನ ವಿಗ್ರಹ ದೇವಸ್ಥಾನಕ್ಕೆ ಬೇಕಾದಾಗ ಕಲ್ಲಿನ ವಿಗ್ರಹಗಳನ್ನು ನಮ್ಮ ಊರಿಂದ ಕೆತ್ತಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಅದರಿಂದ ನಮ್ಮ ಮೊದಲಿನಿಂದ ನಾವು ಹುಟ್ಟಿಂದ ನೋಡಿರುವ ಉದ್ಯಮ ಅಂದರೆ ಈ ಕೆತ್ತನೆಯ ಬಗೆ ಆದ್ದರಿಂದ ಮಲೆನಾಡಲ್ಲಿ ನಮ್ಮ ಸಾಗರದ ಪ್ರದೇಶದಲ್ಲಿ ಗಂಧ ಕಲ್ಲು ಮತ್ತು ಮರದ ಕೆತ್ತನೆ ಉದ್ಯಮಿಗಳು ಜಾಸ್ತಿ ಕಾಣಿಸಿಕೊಳ್ಳುತ್ತಾರೆ ಹಾಗಂತ ಬೇರೆ ಉದ್ಯಮಗಳು ಇಲ್ಲವೇ ಅಂತ ಅಲ್ಲ ಎಲ್ಲ ರೀತಿಯಲ್ಲಿ ಉದ್ಯಮಗಳು ಇದೆ ನಮ್ಮ ತುಂಬ ಯಶಸ್ವಿಯಾಗಿ ಕಾಣಿಸಿಕೊಂಡಿರುವ ಉದ್ಯಮ ಅಂದರೆ ನಮ್ಮ ಈ ಗಂಧ ಕೆತ್ತನೆ ಕಲ್ಲು ಕೆತ್ತನೆ ಮತ್ತು ಮರದ ಕೆತ್ತನೆ